ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲ್ವತ್ತೇಳು ಆಗಸ್ಟ್ ನಾಲ್ಕು ಸಾವಿರದ ಒಂಬೈನೂರ ನಲ್ವತ್ತ ಎಂಟು ಎಂಟು ಫೆಬ್ರವರಿ ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕು ಹದಿಮೂರು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತಾರು ಜನವರಿ ಒಂದು ಎರಡು ಸಾವಿರದ ಎರಡು ಇಪ್ಪತ್ತ್ನಾಲ್ಕು ಮೇ ಎರಡು ಸಾವಿರದ ಎರಡು